ಗುಲ್ಬರ್ಗ ಜಿಲ್ಲೆಯಲ್ಲಿ ಎಜುಕೇಶನ್ ಎಜುಕೇಶನ್ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಇದೆ ಅದ ಎಜುಕೇಶ್ ಸೊಸೈಟಿದಾಗ ನೋಡ್ಬೇಕು ಆಯ್ತು ಅಂದ್ರ ಟಾಪ್ ಆ್ಯಕ್ಚುಲಿ ಚಂದ್ರಶೇಖರ್ ಪಟ್ಲು ಟಾಪ್ ಆ್ಯಕ್ಚುಲಿ ಕಾಲೇಜದು ನಮ್ಮ ಗುಲ್ಬರ್ಗ ಯುನಿವರ್ಸಿಟಿ ಇತ್ತಿಚಿಗೆ ಕಡಿಗ್ ಇತ್ತೀಚಿನ ಕಡೆಗೆ ಭಾಳಷ್ಟು ಒಂದು ಒಂದು ಉದಾಹರ್ಣೆಗೆ ಬಂದದ ಪೈಲಿ ಹಂಗೇನು ಇದಿಲ್ಲ ಈಗ ಚಲೋ ಯುನಿವರ್ಸಿಟಿ ಸೊಲ್ಪ ಡೆವಲಪ್ಮೆಂಟ್ ಆಗ್ಯದ ಹುಡುಗಿಯರು ಹುಡುಗರು ಕೂಡಿಕೆ ಕಂಬೈನ್ ಪೈಲೆ ಭಾಳಷ್ಟು ಸೊಲ್ಪ ಪ್ರಾಬ್ಲಮ್ ಇತ್ತು ಅಲ್ಲಿ ಈಗೆಲ್ಲ ಒಳ್ಳೆಯದು ಆಗ್ಯಾದಲ್ಲಿ ಆಯಿತು ಇನ್ನೊಂದು ಹೇಳ್ಬೇಕ್ ಆಯ್ತು ಅಂತಂತಂತ ಎಚ್ ಕೆ ಇ ಸೊಸೈಟಿ ಯಾವಾಗಲು ನಂಬರ್ ಒನ್ನೆ ಅದು ಇಲ್ಲಂತಿಲ್ಲ ಹಾಳಗಿ ಅಂತಿಲ್ಲ ನನ್ನ ಮಕ್ಳು ಮೇಲೆ ಎಚ್ ಕೆ ಇದಾಗೆ ಕಲ್ತೇವ ಇಲ್ಲಂತಿಲ್ಲ ಮತ್ತು ಅಪ್ಪ ಕಾಲೇಜ್ ಆದ್ರುವಿ ಟಾಪುದಾಗೆ ಇದ್ದ ಈಗ್ಲುಗು ನಮ್ಮ ಗುಲ್ಬರ್ದಾಗ ನೋಡಬೇಕಾಯಿತ್ತಂತಂದ್ರೆ ಒಂದು ಒಂದು ಎಚ್ ಕೆ ಇ ಒಂದಪ್ಪ ಕಾಲೇಜು ಈ ನಂಬರ್ ಒನ್ ಯಾ ಈ ಈ ಗುಲ್ಬರ್ಗಯ ಕೈಹಿಡಿಬೇಕಾದ್ರೆ ಆ ಕಾಲೇಜ್ ಮುಂದೆ ಯಾವುದು ಬಿ ಇಲ್ಲ ಇಲ್ಲಂತ್ರೆ ಶಿಕ್ಷಣದಾಗ ಬೇಕಾಯಿತಂದರೆ ನೀವು ಬೆಳಿಬೇಕು ಆಯ್ತು ಅಂದ್ರ ಒಂದು ಎಚ್ ಕೆ ಇ ಒಂದಪ್ಪ ಕಾಲೇಜು ಒಂದು ಗೋದತಾಯಿ ಮೇಯ್ನ್ ಮೇಯ್ನ್ ಅವ ಪೀಸ್ ಹೆಚ್ಚುದರೂ ಎಜುಕೇಶನ್ ಭಾಳಷ್ಟ್ ಅದ ಅಲ್ಲಿ ಇಲ್ಲಂತಿಲ್ಲ ಏನಿಲ್ಲ ಎಲ್ಲ ರೀತಿಯಲ್ಲಿ ಅಂದಲ್ಲ ಒಂದು ಅನ್ಕೂಲ ಅದ ಅಲ್ಲಿ ಮಕ್ಕಳು ವಿದ್ಯಾವಂತರು ಆಗ್ತಾರಲ್ಲಿ ಒಳ್ಳೆಯ ಹುಡುಗುರು ಒಳ್ಳೆಯ ಸಂಪರ್ಕ ಇರ್ತದಲ್ಲಿ ಎಲ್ಲಿ ಎಲ್ಲಿ ಬೇಕು ಅವ ಅದಕ್ಕಾಗಿ ಅಲ್ಲಿ ಇಲ್ಲಿ ಅಡ್ಡಾಡಂತ ಇದಿಲ್ಲ ಕಾಲೇಜ್ಗಳು ಭಾಳ ಸ್ಟ್ರಿಕ್ಟ್ ಅದ ಚಂದ್ರಶೇಖರ್ ಪಾಟಿಲ್ ಸ್ಟಡ್ ಈಗ ಅದರ್ ಒಳ್ಳೆಯದು ಬಂದದ್ದು ರಿಶಲ್ಟ್ ಅಲ್ಲಿ ಚಲೋ ಸಿಗ್ತದೆ ಅಲ್ಲಿ ಎತ್ತ ಗೋದತಾಯಿ ಆಯಿತು ಅಪ್ಪ ಕಾಲೇಜ್ ಆಯಿತು ಆಯಿತು ಮತ್ತು ನಂದು ಅಪ್ಪ ಪಬ್ಲಿಕ್ ಸ್ಕೂಲ್ ಮಕ್ಕಳ ಎಜುಕೇಶನ್ ಅಂತಂದ್ರೆ ಅಲ್ಲಿ ಬಿ ಭಾರಿ ಒಳ್ಳೆಯದೆ ಅದ ಯುನಿವರ್ಸಿಟಿ ಲೇವಲ್ ಬರ್ಬೇಕು ಆಯ್ತು ಅಂತಂತಂತಂದ್ರೆ ಕೆಲವು ದಿನಗಳು ಹಿಂದ ಕಡೆ ಭಾಳಷ್ಟು ಸೊಲ್ಪ ಪ್ರಾಬ್ಲಮ್ ಇತ್ತು ಇಲ್ಲಂತಿಲ್ಲ ಈಗ ಹೊಸ ಕೊನ್ಸ್ಲರ್ ಬಂದಿಡ್ದು ಸ್ವಲ್ಪ ಚಂದಾಗೆದು ಅಲ್ಲಿ ಯುನಿವರ್ಸಿಟಿ ಈಗ ಇಲ್ಲೆ ಮಕ್ಳು ಓದಿಸಬೇಕಪ್ಪ ಮತ್ತು ಅಲ್ಲಿ ಇಲ್ಲಿ ಯಾಕೆ ದೂರ ಹಾಕಬೇಕು ಇಲ್ಲೆ ಯುನಿವರ್ಸಿಟಿ ನಮ್ಮ ಸಮೀಪೆ ಆಗ್ತೊದಲ್ಲೋ ಗುಲ್ಬರ್ಗದಾಗ ನಮ್ಮ ಮಕ್ಕಳಿಗೆಲ್ಲ ಬಿಜಾಪುರಕ್ಕೆ ಹಾಕಿದ್ದೆವು ಅಕ್ಕಮಹಾದೇವಿ ಯುನಿವರ್ಸಿಟಿದಾಗ ಇಲ್ಲಿ ಅದರ ಬಿ ಚಲೋ ಈ ಇತ್ತೀಚಿಗೆ ಕಡೆಗೆ ಒಂದು ವರ್ಷ ಆಯಿತು ಇಲ್ಲಿ ಒಳ್ಳೆಯದೆ ಅದ ಎಜುಕೇಶನ್ ಅಂದರೆ ನಮ್ಮ ಗುಲ್ಬರ್ಗ ಆ್ಯಕ್ಚುಲಿ ನಂಬರ್ ಒನ್ ಬಂದದ್ದು ಈ ಸರ್ತಿ ಇಲ್ಲಂತಿಲ್ಲ ಹೈದ್ರಬಾದ್ ಕಲ್ಯಾಣ ಕರ್ನಾಟಕದಾಗ ಬೇಕಾಗಿತ್ತಂದರೆ ಶಿಕ್ಷಣ ನಂಬಲ್ಲಿ ಒಳ್ಳೆಯದೆ ಅದ ಪಸ್ಟ್ ನೋಡ್ಬೇಕು ಆಯ್ತಂತಂತಂದರೆ ಭಾಳಷ್ಟು ಜನ ಅವಾಗ ಅಂತಿರು ಧಾರ್ವಾಡ್ ಅಂತಿರು ಬಿಜಾಪುರ ಅಂತಿರು ಈಗ ನಮ್ಮ ಗುಲ್ಬರ್ಗದ ಗುಲ್ಬರ್ಗ ಬೀದರ್ ಎತ್ತಿದ ಕೈ ಇದ್ದಂಗೆ ಅದ ಇಲ್ಲಂತಿಲ್ಲ ಗುಲ್ಬರ್ಗ ಬಿ ಹ್ಯಾಂಗೆ ಡೆವಲಪ್ ಆಗಿದ ಬೀದರ್ ಬಿ ಹಾಗೆ ಡೆವಲಪ್ ಆಗ್ಯದ ನಮ್ಮ ಗುಲ್ಬರ್ಗದಾಗ ಅಂತಂತಂದರೆ ನಂಬರ್ ಒನ್ ಕಾಲೇಜ್ಗಳ ಹೆಸರು ಹೇಳ್ಬೇಕು ಆಯ್ತಂತಂದ್ರೆ ಚಂದ್ರಶೇಖರ್ ಪಾಟಿಲ್ ಮತ್ತು ಗೋದತಾಯಿ ಅಪ್ಪ ಕಾಲೇಜ್ ಅದ ನಂಬರ್ ಒನ್ ಟಾಪ್ ಅದಗಂದರೆ ನಂಬರ್ ಒನ್ ಅಂದ್ರೆ ಅಪ್ಪ ಕಾಲೇಜ್ ಎಲ್ಲಂತಿಲ್ಲ ನೋಡಿ ಎಜುಕೇಶನ್ ಭಾಳಷ್ಟು ಅದ ಮಕ್ಳು ಕಲಸ ರೀ ಇಲ್ಲಂತಿಲ್ಲ ಎಜುಕೇಷನ್ ಹೇಳ್ಬೇಕಾಯ್ತ್ ಆಯ್ತಂತಂದರೆ ಈ ಕಾಲೇಜ್ನಾಗ ಮಾಡ್ಸಿ ರೀ ದಯ್ವಿಟ್ಟು ಯಾಕಂತಂತಂದರೆ ಎಜುಕೇಶನ್ ಕೊಟ್ಟಿದ್ದರೆ ನಾವು ವಿದ್ಯೆ ಎಲ್ಲ ಕ ಎಲ್ಲ ಕಳ್ಕೊತಿದವು ವಿದ್ಯ ಯಾರು ಕಸುಬು ಅಲ್ಲ ಎಜುಕೇಶನ್ ಅಂತಂದರೆ ಟಾಪ್ದಾಗ ಅಂದ್ರೆ ಈ ಎರಡು ಕಾಲೇಜ್ ಅವ ನೋಡ್ರಿ ನಮ್ಮ ತಿಳಿದ್ಮಟ್ಟಿಗೆ ನಾನು ಅಲ್ಲಿ ಇಲ್ಲಿ ಅಡ್ಡಾಡಿಲ್ಲ ಒಂದು ಎಚ್ ಕೆ ಇದಾಗೆ ಹೋಗಿ ನಮ್ಮ ಮಕ್ಕಳಿಗೆ ಎಚ್ ಕೆ ಇದಾಗೆ ಕಲ್ಸೀನಿ ಮತ್ತು ಗೋದತಾಯಿದಾಗೆ ಕಲ್ಸೀನಿ ಇಲ್ಲಂತಿಲ್ಲ ನನ್ನ ಮಗಳು ಮತ್ತು ಬ್ಯಾಡ ಪಪ್ಪ ನನಗೆ ಆ ಕಡ ಹೋಗಿ ಮುಂದಕ್ಕೆ ಹೋಗ್ತೀನಾ ನಾ ಇಲ್ಲಿ ಎಜುಕೇಶನ್ ನನಗೆ ತಲಿಗೆ ಹತ್ತಲ್ಲ ಅಲ್ಲಿ ಮಹಿಳೆ ಯುನಿವರ್ಸಿಟಿ ಉಮೆನ್ಸ್ ಅದ ಅಲ್ ಖಾಲಿ ಅಲ್ಲೆ ಹೋಗ್ತೀನಿ ಅಲ್ಲೆ ಓದ್ತಿರುತ್ತೆ ಅಲ್ಲಿ ಅಕ್ಕಮಹಾದೇವಿ ಯುನಿವರ್ಸಿಟಿದಾಗೆ ಓಕೆ ಅಮ್ಮ ಬಿಜಾಪುರಕ್ಕೆ ಒತೀನಿ ಇನ್ನೇನು ರಿಜಲ್ಟ್ ಏನು ಬಲ್ಲಿ ಅದು ನೋಡುವ ನೀ ಯಾಂಗ ಮಾಡ್ತಿಯ ಹಂಗ್ ಇಲ್ಲ ಅಂದರೆ ಅಲ್ಲಿ ಬಿ ರಿಜಲ್ಟ್ ನಮ್ಮ ಹುಡುಗಿ ಅಲ ಯುನಿವರ್ಸಿಟಿದಾಗ ಚಲೋನ ತಂದಾಳ

ಅದು ಕಾಲೇಜ್ ಭಾಳಷ್ಟವ ನಂಬಲ್ಲಿ ಸಂಸ್ಥೆಗಳು ಭಾಳ ಆಗ್ಯವೆ ಇಲ್ಲಂತಿಲ್ಲ ಸಂಸ್ಥೆದಾಗೆ ಭಾಳ ಡೆವಲೆಪ್ಮೆಂಟ್ ಗವರ್ಮೆಂಟ್ದಾಗ ಭಾಳ ಪೆಶಿಲಿಟಿ ಗೌರ್ಮೆಂಟ್ದಾಗ ಪೈಲೆ ಏನೆ ಇದ್ದಿದ್ದಲ್ಲಿ ಈಗರ ಗೌರ್ಮೆಂಟ್ ಪೆಶಿಲಿಟಿ ಸಿದ್ದರಾಮಯ್ಯ ಬಂದಿಡಿದು ಸೊಲ್ಪ ಪೆಶಿಲಿಟಿ ಚಲೋ ಕೊಟ್ಟಾನ ಮಾನ್ಯ ಮುಖ್ಯ ಮಂತ್ರಿಯವರು ಇಲ್ಲಂತಿಲ್ಲ ಎಜಿಕೇಶನ್ ಅಂತಂದ್ರೆ ನಮ್ಮ ಕೈ ಹಿಡಿಬೋಕು ಆಯ್ತಂದರೆ ಚಲೋ ನೋಡಿ ಮಾಡಿ ಮಕ್ಕಳಿಗೆ ಕಲಿಸ್ಬೇಕಾದೆ ವಿದ್ಯಾವಂತ್ರು ಮಾಡ್ರಿ ಇಲ್ಲಂತಿಲ್ಲ ಪಬ್ಲಿಕ್ ಸ್ಕೂಲಲ್ಲಿ ಎಲ್ಲೆಲ್ಲಿ ಏನು ಬಿ ಓಡಾಡೋದು ಮಾಡೋದು ಇತ್ತಂತ ಸ್ಟ್ರಿಕ್ಟ್ಲಿ ಕಾಲೇಜ್ ಅಂತಾನು ಒಂದು ಎಚ್ ಕೆ ಇ ಒಂದು ಗೋದತಾಯಿ ಇದರ ಮ್ಯಾಲ ನೋಡರಿ ಇಲ್ಲಂತಿಲ್ಲ ಮುಂದೇನು ಅದ ಯಾಕೆ ಕಾಲೇಜ್ ಹೋಬೇಕು ಯಾವ ಕಾಲೇಜ್ ನಿಮ್ಮಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಬಿಟ್ಟಿದ್ದು ಮುಂದಿನ ಮಾತು ಮುಂದೆ ಎಲ್ಲೆಲ್ಲಿ ಓದ್ತೀರಿ ಎಲ್ಲೆಲ್ಲಿ ಇಲ್ಲ ನಾನು ಇಲ್ಲಿಗೆ ಎರಡು ಮಾತು ಕೇಳಿಕೆಸಿ ನಾನು ಈಗ ನನ್ನ ನನ್ನ ಮನ್ಸಿಗೆ ಏನು ತಿಳಿದತೊ ಈ ಈ ಹೇಳೀನಿ ಹೀಗೆ ನನ್ನದು ಮಾತು ಮುಕ್ತಾಯ ಮಾಡ್ಕೊತೀನಿ